ಸರ್ ಹೇರ್ ಹೇರ್ ಕಂಪ್ನಿನಾ ಅದೇ ನನಗೆ ಒಂಚೂರು ಕೂದ್ಲುದ್ದು ಪ್ರಾಬ್ಲಮ್ ಇತ್ತು ಅದೇ ಅದು ಯಾವ್ದು ನೀವು ಹಚ್ತಿದ್ದ ನನಗೆ ನೀವು ಹಚ್ತಿದ್ರಲ್ಲ ಔಷಧಿ ಅದ್ರ ಬಗ್ಗೆ ಏನಾರೂ ಶಾಂಪು ಗೀಂಪು ಯಾವ ಥರ ಮೇನ್ಟೇನ್ ಮಾಡೋದು ಅಂತೇಳ್ಬಿಟ್ಟು ಹೇಳ್ಕೊಡ್ತೀರ ನಾನು ಇನ್ ಇಂಡಿಕ್ ಇಂಡಿಕಾ ಬ್ರಿಂಗ್ ಆಯ್ಲ್ ಬರುತ್ತಲ್ಲ ಹಾಂ ಅದನ್ನ ಹಚ್ತಿದ್ದೇ ಆದ್ರೂ ನನಗೆ ಅದು ಇಂಪ್ರೂ ಆಗ್ತಿಲ್ಲ

ಜಲ್ಲೆಲ್ಲ ಹಾಕ್ಬೋದಾ

ಹಾಂ ಹಾಂ ಹಾಂ

ಹೌದಾ

ಸರಿ ಸರ್ ಆಯಿತು ಏನಿಲ್ಲ ಏನಿಲ್ಲ ಅದೇ ಅದು ಹಾಂ ಹೇರ್ಫಾಲ್ ಒಂದು ಅದಕ್ಕೆ ಸಜೆಸ್ಟ್ ಮಾಡಿದ್ದೆ